ನಮ್ಮ ಪ್ರದೇಶದಲ್ಲಿ ವೈದ್ಯಕೀಯ ವ್ಯವಸ್ಥೆ ಸುಧಾರಿಸಲು ತುಂಬ ಕಷ್ಟವಾಗುತ್ತಿದೆ ನಮಗೆ ಬೇಕಾಗಿರುವ ವೈದ್ಯಕೀಯ ಸೇವೆಗಳು ಸರ್ಕಾರಿ ಹಾಸ್ಪೆಟಲ್ಗಳಲ್ಲಿ ಸಿಗುತ್ತಿಲ್ಲ ನಮಗೆ ತುಂಬ ಕಷ್ಟವಾಗುತ್ತಿದೆ ಅದಕ್ಕೆ ಖಾಸಗಿ ವೈದ್ಯಕೀಯ ಅವರು ತುಂಬ ಹಣ ಪಡೆಯುತ್ತಿದ್ದಾರೆ ಇಲ್ಲಿ ತುಂಬ ವ್ಯವ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರಿ ಆಸ್ ಆಸ್ಪತ್ರೆಯಲ್ಲಿ ನಮಗೆ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಇಲ್ಲಿ ನಮಗೆ ಬೆಡ್ಡುಗಳ ವ್ಯವಸ್ಥೆ ಇಲ್ಲ ಮತ್ತು ಡಾಕ್ಟ್ರುಗಳ ಕೊರತೆ ಮತ್ತು ನರ್ಸ್ಗಳ ಕೊರತೆ ಮತ್ತು ಆ ವೈದ್ಯಕೀಯ ಸೇವೆಯಲ್ಲಿ ಮಾಡುವವರು ತುಂಬ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಾರೆ ನಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಸರಿಯಾಗಿ ಚಿಕಿತ್ಸೆ ನೀಡುತ್ತಿಲ್ಲ ಹೋದರೆ ಅವರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡುತ್ತಿಲ್ಲ ಅದಕ್ಕೆ ನಾವು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತಿದೆ ಅಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿಬೇಕಂದರೆ ತುಂಬ ಹಣ ಬೇಕಾಗುತ್ತದೆ ಇಲ್ಲಿ ನಮ್ಮ ಪ್ರದೇಶದಲ್ಲಿ ತುಂಬ ಬಡವ ಬಡವರು ಇರುವುದರಿಂದ ನಮಗೆ ತುಂಬ ಕಷ್ಟ ನಾವು ಬಡವರು ನಾವು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕಾದರೆ ತುಂಬ ಹಣ ಬೇಕು ಅದಕ್ಕೆ ಇಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ತುಂಬ ಕಡಿಮೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ನೋಡೋದಕ್ಕೆ ಮುಂದೆ ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ಹೋದರೆ ಏನೂ ಇರುವುದಿಲ್ಲ ಇಲ್ಲಿ ಬೆಡ್ಡಿನ ಕೊರತೆ ನರ್ಸಿನ ಕೊರತೆ ಮತ್ತು ಡಾಕ್ಟ್ರಸ್ ಇರುವುದಿಲ್ಲ ಇಲ್ಲಿ ಮತ್ತು ನಾವು ಚಿಕಿತ್ಸೆ ಪಡಿಯಬೇಕಾದರೆ ಇಲ್ಲಿ ಔಷಧಿಗಳೇ ಇರುವುದಿಲ್ಲ ನಮಗೆ ಬಂದಿರೋ ಖಾಯ್ಲೆಗೆ ಇಲ್ಲಿ ಕೊಡೋದಿಕ್ಕೆ ಚಿಕಿತ್ಸೆಗೆ ಔಷಧಿಗಳೇ ಇರುವುದಿಲ್ಲ ಹಾಗೆ ಇಲ್ಲಿ ತುಂಬ ಅವ್ಯವಸ್ಥೆ ಇದೆ ನಮಗೆ ನಮ್ಮ ಸರ್ಕಾರದಿಂದ ನಮಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸರ್ಕಾರಿ ಹಾಸ್ಪೆಟಲ್ಗಳು ತುಂಬ ಕಡಿಮೆ ಇದಾವೆ ಆ ಕಡಿಮೆ ಹಾಸ್ಪೆಟ್ಲ್ಗಳಲ್ಲಿ ವ್ಯವಸ್ಥೆನೇ ಇರುವುದಿಲ್ಲ ಆ ಹಾಸ್ಪೆಟಲಲ್ಲಿ ತುಂಬ ಕಡಿಮೆ ವ್ಯವಸ್ಥೆ ಇರುತ್ತೆ ಅಲ್ಲಿ ಹೋದರೆ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಆಗ ನಮಗೆ ಚಿಕಿತ್ಸೆ ಪಡಿಯೋದಿಕ್ಕೆ ತುಂಬ ಕಷ್ಟವಾಗುತ್ತೆ ಕೆಲವು ಜನರಿಗೆ ಅಂತು ಚಿಕಿತ್ಸೆ ಸಿಗದೇ ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತು ತುಂಬ ನರಳಾಡುತ್ತಿದ್ದಾರೆ ಇಲ್ಲಿನ ಹೆಚ್ಚಿನವರು ಇಲ್ಲಿ ಕಷ್ಟ ತುಂಬ ಕಷ್ಟಪಡುತ್ತಿದ್ದಾರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಹದಗೆಟ್ಟು ಹೋಗಿದೆ ಪರಿಸ್ಥಿತಿ ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು